ನಮ್ಮ ದಾವಣಗೆರೆಯಲ್ಲಿ ಜನಪ್ರಿಯವಾದ ಮಾರುಕಟ್ಟೆ ಎಂದರೆ ಅದುವೇ ಬಿ ಎಸ್ ಚೆನ್ನಬಸಪ್ಪ ಅವರ ಬಟ್ಟೆ ಅಂಗಡಿ ಇದು ಮದುವೆ ಜವಳಿಗಳಿಗೆ ಪ್ರಸಿದ್ಧವಾದ ಅಂಗಡಿ ಇದು ಸುಮಾರು ವರ್ಷದಿಂದ ಲಾಭದಲ್ಲಿ ಸಾಗುತ್ತಿದೆ ಅಲ್ಲಿ ನಮಗೆ ಒಳ್ಳೆಯ ಗುಣಮಟ್ಟದ ಬಟ್ಟೆಗಳು ಸಿಗುತ್ತವೆ ಹಾಗೂ ಆ ಬಟ್ಟೆಗಳು ನಮಗೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ ಈ ಅಂಗಡಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಜನರು ಬಟ್ಟೆಗಳನ್ನು ಖರೀದಿಸಲು ಭಾನುವಾರದಂದು ಹಾಗೂ ರಜೆ ದಿನಗಳಂದು ದಾವಣಗೆರೆಗೆ ಭೇಟಿ ನೀಡುತ್ತಾರೆ